ಹಲೋ ನಮಸ್ಕಾರ ನಾವು ಬೇರೆ ರಾಜ್ಯದಿಂದ ಬಂದೀವಿ ನಿಮ್ಮ ಹಂಪಿ ಅಲ್ಲಿ ನೋಡೋಕೆ ತುಂಬಾ ಚೆನ್ನಾಗಿದೆ ಅಂತಿದು ಐತಿಹಾಸಿಕ ಪ್ಲೇಸ್ ಹೊಂದಿದೆ ಅದಕ್ಕಾಗಿ ನಿಮಗೆ ನಿಮ್ಮಲ್ಲಿ ಬಾಡಿಗೆ ಮನೆ ಹೆಂಗೆ ಸಿಕ್ತಾವೆ ಇಲ್ಲಿ ರೇಟ್ ಹೇಗೆ ನಾವೊಂದು ಹತ್ತು ಜನ ಬಂದೀವಿ ನಾವೊಂದು ಇಪ್ಪತ್ತು ಜನ ಬಂದೀವಿ ರಿ ಒಂದು ಗಾಡಿ ಮಾಡಿಕೊಂಡು ನಾವು ಒಂದು ವಾರ ಇರ್ತೀವಿಲ್ಲಿ ವಸತಿ ಹಾಂ ಆಮೇಕೇ ನಮಗೆ ಆಹಾರದ ಊಟಕ್ಕೆ ವ್ಯವಸ್ಥೆ ಏನ್ ಮಾಡ್ತೀರ ನೀವು ಆಮೇಕೆ ಚೆನ್ನಾಗಿದೆಯೊ ಏನೊ ಹೆಂಗೊ ಮತ್ತೇ ಏನಿದೇನು ನಿನ್ನೆದಾ ಹೇಗೆ ಇರುತ್ತ ಐಟಮ್ ಅದು

ಮತ್ತೆ ಇಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಿಮ್ಮ ಕರ್ನಾಟಕ ರಾಜ್ಯಗಳೇ ಬೇರೆ ಬೇರೆ ಥರದ ಫ್ರಶ್ ಉದ್ಯಮಿದೆ ಅಲ್ಲಿ ನಮಗೆ ನೋಡೋಕೆ ಒಂದು ವಾಹನ ಬೇಕು ಮ ಮೇಕೇ ಬೇರೆ ತೊಂದರೆ ಬೇರೆ ಜನಗಳಿಂದ ನಮಗೆ ತೊಂದರೆ ಆಗಬಾರದು ಮತ್ತೆ ನಾವು ಬೇರೇ ಫ್ರೆಂಡ್ಸುಗಳ್ನ ಕರಕೊಂಬಂದಿರ್ತೀವಿ ಅಲ್ಲಿ ಅವ್ರಿಗೆ ಮತ್ತೆ ಅಸಹ್ಯ್ ಆದ್ರೆ ಇದಾಗುತ್ತೆ ಹಾಂ ರೀ ನಿಮ್ಮ ಹಂಪಿಯಲ್ಲಿ ನೋಡುವಂತ ದೇವಾಲಯಕ್ಕೆ ಹೆಸ್ರು ಏನಿದೆ ರಿ ಆಮೇಕೆ ತುಂಬಾ ಚೆನ್ನಾಗಿ ಇರುವಂಥ ಇವು ಇದ್ದಾವೆ ಪಾರ್ಕುಗಳು ಅಲ್ಲೀ ವಿಶೇಷತೆ ಏನಿದೆ ಸರ್ ಅಲ್ಲಿ ಹಂಪಿಯಲ್ಲಿ ಮತ್ತೇ ನಾವು ಅಲ್ಲಿದ್ದು ದಸರಾಕೋಕಿವಿ ಸರ್ ಅಲ್ಲಿ ದಸರಾಗೆ ಏನು ಅಲ್ಲಿ ಅಂಬಾರಿ ಬಂಗಾರದಂತೆ ಇದೆ ಏನು ಸರ್ ಅದನ್ನು ನೋಡ್ಬೇಕು ನಾವು ಮತ್ತೆ ನಾವು ಬೇರೆ ರಾಜ್ಯಗಳಿಂದ ವಿವಿಧ ರಾಜ್ಯಗಳಿಂದ ಬರ್ತೀವಿ ಅಲ್ಲಿ ನೋಡಿ ಆಮೇಕೆ ವಸತಿ ಇರ್ತೀವಿ ಮಿಕ್ಕ ನಮ್ಗೆ ಮತ್ತೆ ವಾಷಿಂಗ್ ಮಿಷನ್ ಮತ್ತೆ ಕರೆಂಟ್ ಆರದು ಇರ್ತದಲ್ಲ ಸರ್ ಮತ್ತೆ ಕರೆಂಟ್ ಅವಾಗ ಅವಾಗ ಹೋಗ್ತಿರ್ತದೆ ಸರ್ ಅಲ್ಲಿ ಮತ್ತೆ ನೀರಿನ ವ್ಯವಸ್ಥೆ ಇರೋಕೆ ಮತ್ತೆ ನೀವು ಅವು ಭಾಳ ಇದು ಸರಿಯಾಗಿಲ್ಲ ನೀರು ನೀರು ಚೆನ್ನಾಗಿದವಲ್ಲ ಸರ್ ಕುಡಿಯೋಕೆ ಮತ್ತು ಏನಾದ್ರು ಆದ್ರ ಅದರಿಂದ ರೋಗ ಬರ್ತದೆ ಸರ್ ಓಕೆ ಓಕೆ ಧನ್ಯವಾದ ಸರ್ ನಿಮಗು